ಅತ್ಯುತ್ತಮ ವೈದ್ಯಕೀಯ ಸೇವೆ ಅಂತ ಬಂದಾಗ ಜಾಸ್ತಿ ಏನಾದ್ರು ಸೀರಿಯಸ್ಸಾದಂತಹ ಸಮಯದಲ್ಲಿ ಗ್ರಾಮೀಣ ಭಾಗದ ಜನರು ಬಡತನ ಜನರು ಬಡವರ ಜನರು ಗ್ರಾಮೀಣ ಭಾಗದ ಜನರಿಗೆ ಬಡತನವೇ ಒಂದು ಮೂಲ ಅಡ್ಡಿ ಅವರಿಗೆ ಅತ್ಯುತ್ತಮ ಸೇವೆ ದೊರಕುತ್ತಿಲ್ಲ ಇವಾಗ ಅತ್ಯುತ್ತಮ ಸೇವೆ ಅಂತ ಬಂದಾಗ ಗೌರ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವುದೆಲ್ಲ ಬಿಟ್ಬಿಡಿ ಗೌರ್ನಮೆಂಟ್ ಆಸ್ಪತ್ರೆಗಳಲ್ಲಿ ಬಡತನದ ಅಡ್ಡಿ ಏಕೆಂದರೆ ಸರ್ಕಾರಿ ಆಸ್ಪತ್ರೆಗಳು ದೊಡ್ಡ ದೊಡ್ಡದು ಅಂತ ಬಂದಾಗ ಸರ್ಕಾರಿ ಆಸ್ಪತ್ರೆಗಳು ಅಂತ ಬಂದಾಗ ಜಿಲ್ಲಾಸ್ಪತ್ರೆಗಳಾಗಿರ್ಬೋದು ತಾಲ್ಲೂಕು ಆಸ್ಪತ್ರೆಗಳಿಗೆ ಹೋದಾಗ ಎಲ್ಲದರಲ್ಲೂ ಕಮಿಷನ್ ಇಸ್ಕೊಳ್ಳೋದಾಗಿರ್ಬೋದು ಲಂಚ ಗೌರ್ನಮೆಂಟ್ ಆಪೀಸರಿಗೆ ಸಂಬಳ ಗೌರ್ಮೆಂಟ್ ಕೊಟ್ಟರು ಕೂಡ ಲಂಚವನ್ನು ತೆಗೆದುಕೊಂಡು ಸೇವೆಯನ್ನು ಮಾಡುವಂತಥದ್ದು ಗೌರ್ಮೆಂಟ್ ಕೆಲಸದಲ್ಲಿ ಬಂದ್ಬಿಟ್ಟಿದೆ ಎಲ್ಲೇ ಹೋದರೂ ದುಡ್ಡಿಲ್ಲದೇ ಮಾಡುವುದಿಲ್ಲ ಅತ್ಯುತ್ತಮ ಸೇವೆ ಜಿಲ್ಲಾಸ್ಪತ್ರೆಗಳಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಯಾವುದಾದ್ರೂ ಕಾಯಿಲೆಗಳಿಗೆ ಹೋದಾಗ ಯಾವುದಾದ್ರೂ ಒಳ್ಳೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಜಿಲ್ಲಾಸ್ಪತ್ರೆಗಳಿಗೆ ಓದಾಗ ಎಲ್ಲದರಲ್ಲೂ ದುಡ್ಡನ್ನು ತಿನ್ನುತ್ತಾರೆ ಅಂತಲೇ ಹೇಳ್ಬೋದು ನರ್ಸಾಗಿರ್ಬೋದು ಮತ್ತೆ ಡಾಕ್ಟರ್ಗಳಾಗಿರ್ಬೋದು ಅವರಿಗೆ ಲಂಚ ಕೊಟ್ಟರೆ ಮಾತ್ರ ಸೇವೆಯನ್ನು ಉತ್ತಮವಾಗಿ ಸೇವೆಯನ್ನು ಮಾಡುತ್ತಾರೆ ಅಂಥೇಳ್ಬೋದು ಲಂಚ ಇಲ್ಲದಿದ್ದರೆ ಯಾರು ಕೂಡ ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ನರ್ಸಿಂದ ಹಿಡಿದು ಡಾಕ್ಟರ್ವರೆಗೂ ಕೂಡ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೇಕು ಹಾಗಾಗಿ ಗ್ರಾಮೀಣ ಭಾಗದ ಜನರಾಗಿರ್ಬೋದು ಬ ಅವರ ಸೇ ಅಂದರೆ ಅತ್ಯುತ್ತಮ ಸೇವೆಯನ್ನು ಪಡೆಯುತ್ತಿಲ್ಲ ಆದ ಕಾರಣ ಅತ್ಯುತ್ತಮ ಸೇವೆಯನ್ನು ಪಡೆಯುತ್ತಿಲ್ಲ ಅಂತಲೇ ಹೇಳ್ಬೋದು ವೈದ್ಯಕೀಯ ಸೇವೆಯನ್ನು ಪಡೆಯುವುದಕ್ಕೆ ಕಾರಣವೇ ಬಡತನ ಅಂತ ಹೇಳ್ಬೋದು ಬಡವರ ಜನರಿಗೆ ಅನ್ನ ವಿದ್ಯಾ ವಿದ್ಯಾರ್ಹತೆ ಇಲ್ಲದೇ ಇರ್ಬೋದು ಹಾಗಾಗಿ ಈ ಗ್ರಾಮೀಣ ಭಾಗದ ಜನರಿಗೆ ಅತ್ಯುತ್ತಮ ವೈದ್ಯಕೀಯ ಸೇವೆ ದೊರಿಬೇಕು ಅಂತ ಬಂದಾಗ ಏನು ಮಾಡಬೇಕು ಅಂತ ಬಂದರೆ ಎಲ್ಲ ಗ ಗ್ರಾಮೀಣ ಭಾಗದ ಜನರಿಗೆ ಅರಿವನ್ನು ಮೂಡಿಸ್ಬೇಕು ಯಾವುದೇ ರೀತಿ ಲಂಚವನ್ನು ಕೊಡ್ಬಾರ್ದು ಗೌರ್ನಮೆಂಟ್ ಅಂದರೆ ಸರ್ಕಾರಿ ವೈದ್ಯರಿಗೆ ಯಾವುದೇ ರೀತಿಯ ಲಂಚವನ್ನು ಕೊಡದೇ ಫ್ರೀಯಾಗಿ ಟ್ರೀಟ್ಮೆಂಟನ್ನು ತೊಗೋಬೇಕು ಯಾವುದೇ ರೀತಿಯಾದಂತ ಲಂಚವನ್ನು ಕೊಡ್ಬಾರ್ದು ಅಂತ ಅವರಿಗೆ ನಾಗರೀಕರಿಗೆ ಅರಿವನ್ನು ಮೂಡಿಸ್ಕೊಡ್ಬೋದಾಗಿರ್ಬೋದು ಮತ್ತು ಶಿಕ್ಷಣವನ್ನು ಒದಗಿಸುವುದಾಗಿರ್ಬೋದು ಟ್ರೈನಿಂಗುಗಳನ್ನ ಕೊಡೋದಾಗಿರ್ಬೋದು ಮತ್ತು ಸರ್ಕಾರಿ ಕೆಲಸದವರಿಗೆ ದಂಡವನ್ನು ವಿಧಿಸುವುದಾಗಿರ್ಬೋದು ಲಂಚವನ್ನು ತೆಗೆದುಕೊಂಡರೆ ದಂಡ ವಿಧಿಸಲಾಗುತ್ತದೆ ಕೆಲಸದಿಂದ ತೆಗೆದುಹಾಕುತ್ತಾರಂತೆ ಎದುರಿಸುವುದಾಗಿರ್ಬೋದು ಈ ರೀತಿಯ ಅನುಮಾ ಈ ರೀತಿಯಾದಂತೆ ಮಾಡುವುದರಿಂದ ಗ್ರಾಮೀಣ ಭಾಗದ ಜನರಿಗೆ ಬಡತನ ಜನರಿಗೆ ವೈದ್ಯಕೀಯ ಸೇವೆಗಳು ಅತ್ಯುತ್ತಮ ವೈದ್ಯಕೀಯ ಸೇವೆಗಳು ಸುಲಭವಾಗಿ ದೊರಕುತ್ತವೆ ಈಸಿಯಾಗಿ ದೊರಕುತ್ತವೆ ಅವರು ಕೂಡ ಗ್ರಾಮೀಣ ಭಾಗದ ಜನರು ಅತೀ ಹೆಚ್ಚು ಚೆನ್ನಾಗಿರುತ್ತಾರೆ ಅವರು ಕೂಡ ಅವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಅತಿ ಅತ್ಯುತ್ತಮ ಸೇವೆಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ತಾರೆ ಅಂತಲೇ ಹೇಳ್ಬಹುದು